ನಾನು ಆನ್ಲೈನಲ್ಲಿ ಒಂದು ಸೀರೆಯನ್ನು ತರಿಸಿದ್ದೆ ಆ ಸೀರೆ ತುಂಬ ಗುಣಮಟ್ಟವನ್ನು ಹೊಂದಿದೆ ಅಂದರೆ ಅದು ನಾನು ಮನಃಪೂರ್ವಕವಾಗಿ ಇಷ್ಟಪಡ್ತೀನಿ ಅದನ್ನು ಏಕಂದ್ರೆ ಅಷ್ಟು ಚೆನ್ನಾಗಿ ಬಂದಿದೆ ಸೀರೆ ಅದ್ರ ವಿನ್ಯಾಸ ಕೂಡ ಆಕರ್ಷಣೀಯವಾಗಿದೆ ಹಾಗೇ ಅದು ಅದರ ಬೆಲೆ ಕೂಡ ನಿಗದಿತವಾಗಿದೆ ಹಾಗೆಯೇ ನಮ್ಮ ಭಾರತೀಯ ಸಂಪ್ರದಾಯವೂ ಹೌದು ಹಾಗೇ ನಮ್ಮ ಭಾರತೀಯರ ಸೀರೆಯಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಥರಥರವಾಗಿ ಅದರ ಅಂದವನ್ನು ಕೂಡ ಹೆಚ್ಚಿಸುತ್ತಾರೆ ಆದ್ದರಿಂದ ನಾವು ಸೀರೆಯನ್ನು ಧರಿಸಿ ಹಾಗೆ ನಮ್ಮ ಸಂಪ್ರದಾಯವನ್ನು ಕೂಡ ಅದಕ್ಕೆ ಗೌರವ ಕೊಡಬೇಕಾಗಿ ಸಾಧ್ಯವಾಗುತ್ತದೆ ಈ ಸೀರೆಯನ್ನು ನಾನು ತೆಗೆದುಕೊಳ್ಳೋಕೆ ಇನ್ನೊಬ್ಬರಿಗೆ ಹೇಳ್ತೀನಿ ಏಕಂದ್ರೆ ಇದು ಅಷ್ಟು ಚೆನ್ನಾಗಿ ಬರುತ್ತದೆ ಎಲ್ಲ ಹೆಣ್ಣು ಮಕ್ಕಳು ಆದಷ್ಟು ಬೇಗ ಇದನ್ನು ಇಷ್ಟಪಡ್ತಾರೆ ಹಾಗೇ ಈ ಸೀರೆ ತುಂಬ ಬಣ್ಣದಲ್ಲಿ ಸಿಗುತ್ತದೆ ಅಂದರೆ ಪ್ರತಿಯೊಬ್ಬ ಹೆಣ್ಣು ಮಕ್ಳಿಗೂ ಒಂದೇ ಕಲರ್ ಇರೋಲ್ಲ ಅಲ್ವಾ ಹಾಗೇ ಪ್ರತಿ ಯಾರ್ಗೆ ಯಾವ ಬಣ್ಣ ಬೇಕೋ ಆ ಬಣ್ಣದಲ್ಲಿ ಈ ಸೀರೆ ಸಿಗುತ್ತದೆ ಆಮೇಲೆ ಇದನ್ನು ಧರಿಸಿದ ನಂತರ ಯಾವುದೇ ಕಿರಿಕಿರಿ ಇರುವುದಿಲ್ಲ ನಾವು ನಮ್ಮ ಆರಾಮವನ್ನು ಇದರಲ್ಲಿ ಆರಾಮ ಬಯಸ್ಬೋದು ಈ ಬಟ್ಟೆ ತುಂಬ ಚೆನ್ನಾಗಿಯೇ ಬರುತ್ತದೆ ತುಂಬ ಮತ್ತು ತುಂಬ ಮುದ್ದಾಗಿ ಕೂಡ ಕಾಣುತ್ತದೆ ಸೀರೆ ಹೊಳಪು ಕೂಡ ಹಾಗೇ ಇದೆ ಇನ್ನೊಂದು ಸರ್ತಿ ನಾನು ಈ ಸೀರೆಯನ್ನು ತರ್ಸಬೇಕಂದ್ರೆ ಈ ಥರದಲ್ಲೇ ತರ್ಸಬೇಕಪ್ಪ ಅನ್ನೋ ಅಷ್ಟು ಚೆನ್ನಾಗಿದೆ ಈ ಸೀರೆ ಹಾಗೇ ಬೆಲೆ ಕೂಡ ಸೀರೆ ಚೆನ್ನಾಗಿದೆ ಅಂತ ಬೆಲೆ ಕೂಡ ಜಾಸ್ತಿ ಇಲ್ಲ ಬೆಲೆ ಕೂಡ ಅದು ನಿಗದಿತವಾಗಿದೆ ನಾವು ತಗದ್ಕೊಳ್ಬೋದು ಆರಾಮಾಗಿ ಸೀರೆ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ನಾನು ಇದೇ ಪ್ರಾಡಕ್ಟ್ನ ಈ ಪ್ರಾಡಕ್ಟಿಗೆ ನಾನು ಒಂದು ಮೆಚ್ಚುಗೆಯನ್ನು ಕೊಡ್ತೀನಿ ಏಕಂದ್ರೆ ಸೀರೆ ಚೆನ್ನಾಗಿ ಬಂದಿದೆ ಅಲ್ಲವಾ ಅದಕ್ಕೆ ಇದು ನಮ್ಮ ಒಂಥರ ಇದು ಒಂದು ಹೆಮ್ಮೆ ಎಂದು ನಮ್ಮ ಭಾರತೀಯರು ಇವಾಗ್ಲೂ ಕೂಡ ಸೀರೆನೇ ಇಷ್ಟಪಡ್ತಾರೆ ಅಂದರೆ ಅದು ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಅಂಗವಾಗಿದೆ ಸ ಸಾಂಪ್ರದಾಯಿಕ ಕೂಡ ಹೌದು ಇದನ್ನು ಇಲ್ಲೀವರೆಗೂ ಈ ಸೀರೆಗಳ್ ಆಕರ್ಷಣೀಯವಾಗಿ ಕಾಣ್ತಿದೆ ಅಂದರೆ ನಮ್ಮ ದೇಶದಲ್ಲಿ ಸಾಂಸ್ಕೃತ್ ಸಂಪ್ರದಾಯ ಒಟ್ಟು ಮುಗಿಯದ ಒಂದು ಅಧ್ಯಾಯ ಅಂತ ಹೇಳ್ತೇನೆ